ನನಗೆ ಫೋಟೋಗ್ರಫಿ ಮೇಲೆ ತುಂಬ ಆಸಕ್ತಿ ಇರೋದರಿಂದ ಅದು ನಾನು ಒಂದು ಆಬಿಯಾಗಿ ರೂಢಿಸ್ಕೊಂಡಿದ್ದೆ ಮತ್ತು ನಾನು ತುಂಬ ಸುಂದರವಾಗಿ ಎಲ್ಲ ಫೋಟೋಗಳನ್ನ ಸೆರೆ ಹಿಡೀತಿದ್ದೆ ನನಗೆ ತುಂಬ ಸ್ಕಿಲ್ಸಿತ್ತು ಅದರಲ್ಲಿ ಆದ್ದರಿಂದ ನನಗೂ ಒಂದ್ಸರಿ ನಾನು ಯೋಚನೆ ಮಾಡಿದ್ದೆ ಆರಾಮಾಗಿ ನನಗೆ ಫೋಟೋಗ್ರಫಿ ಫೀಲ್ಡಿಗೋಗ್ಬೋದಲ್ಲ ಏಕೆಂದ್ರೆ ಫೋಟೋ ತೆಗಿಯಲು ನಂಗೆ ತುಂಬ ಇಷ್ಟ ನೇಚರ್ ಫೋಟೋಗ್ರಫಿ ವೈಲ್ಡ್ ಫೋಟೋಗ್ರಫಿ ಮತ್ತು ಮ ನಮ್ಮ ಫ್ರೆಂಡ್ಸ್ಗಳದ್ದೆಲ್ಲ ತುಂಬ ಸುಂದರವಾಗಿ ಹಿಡೀತಾಯಿರ್ತೀನಲ್ಲ ಆದ್ದರಿಂದ ನಾನು ಇದನ್ನು ಆ ಫೀಲ್ಡ್ಗೋದ್ರೂ ತುಂಬ ದುಡ್ಡು ಮಾಡ್ಕೊಳ್ಬೋದಂತ ಯೋಚನೆ ಇತ್ತು ಆದರೆ ನಾನು ಯೋಚನೆ ಮಾಡಿದೆ ಸುಮ್ಮನೆ ಆದೆ ಮತ್ತೆ ನಾನು ಯೋಚನೆ ಮಾಡಿದ್ದು ಕೂಡ ನಿಜ ಮತ್ತು ನನ್ನ ಅನಿಸಿಕೆ ಏನೆಂದ್ರೆ ಇವಾಗ ಫೋಟೋಗ್ರಫಿ ತುಂಬ ಟ್ರೆಂಡಿಂಗಲ್ಲಿ ನಡೀತಿದೆ ಆದಷ್ಟು ಇವಾಗ ಸ್ಕಿಲ್ಸಿರೋರು ಮತ್ತೆ ತುಂಬ ಸುಂದರವಾಗಿ ಫೋಟೋನ ಸೆರೆ ಹಿಡಿಯೋರು ಅವ್ರು ಆರಾಮಾಗಿ ಅವರು ಅದನ್ನೇ ಒಂದು ಬಿಸ್ನೆಸ್ಸಾಗಿ ಅವರು ಕನ್ವರ್ಟ್ ಮಾಡ್ಕೊಳ್ಬೋದು ಏಕೆಂದ್ರೆ ಅವ್ರು ಆಬಿನೂ ಕೂಡ ಅದಾಗಿರುತ್ತೆ ಅವರಿಗೂ ಕೂಡ ಖುಷಿಯಾಗುತ್ತೆ ಮತ್ತೆ ಅವರು ತೆಗಿಯೋ ಫೋಟೋಗಳಿಗೂ ಅವರು ಒಂದು ದುಡ್ಡನ್ನು ದುಡಿಬೋದು ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ